ನಾನು ಮೊದ್ಲಿಗೆ ಮಾಡಿದ್ದು ಅಂದ್ರೆ ಚಿಕನ್ ಫ್ರೈ ಯುಟ್ಯೂಬ್ ನೋಡಿ ಚಿಕನ್ ಫ್ರೈ ಮಾಡೋದು ಹೆಂಗೆ ಅಂತಂದೇಳಿ ನೋಡೋಣ ಅಂತಂದು ಹೇಳಿ ಮಾಡಾಕೆ ಯುಟ್ಯೂಬ್ ತೆಗಿಯದು ಗೊತ್ತಿರಲಿಲ್ಲ ಮೊದಲಿಗೆ ಯೂಟ್ಯೂಬ್ ನೋಡಿ ಮಾಡದು ಹೆಂಗಂತಂದೇಳಿ ಅಂದೆಲ್ಲ ಮನೆಯಾಗ ಅವ್ರ್ನ ಕೇಳಿ ಇವ್ರ್ನ ಕೇಳಿ ಮಾಡೋಣ ಒಂದು ಹೊಸ ರೆಸಿಪಿ ಹೆಂಗಿರತ್ತೆ ಅಂದರೆ ನಾವು ಮನೆಯಾಗೆಲ್ಲ ಮಾಡ್ತಿದ್ವಿ ಚಿಕನ್ ನಾವೆಲ್ಲ ಹ್ಞೂ ಸಾಧಾರಣ ಹೇಗಪ್ಪಾ ಚಿಕನ್ ಮಾಡ್ತಾಯಿದ್ವಿ ಅಂದ್ರೆ ನಾವು ಫಸ್ಟ್ ಅದಕ್ಕೆಲ್ಲ ಎಣ್ಣೆ ಖಾರ ಉಪ್ಪು ಮಸಾಲೆ ಪುಡಿ ಅರ್ಶಿನ ಪುಡಿ ಹಾಕಿ ಕಲಸಿ ಆಮೇಲಲೆ ಎಣ್ಣೆ ಕಾಯಕಿಟ್ಟು ಅದ್ರೊಳಗೆ ಎಣ್ಣೆ ಒಳಗೆ ಚಿಕನ್ ಹಾಕಿ ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ಬೆಂದ್ಮೇಲೆ ಮಸಾಲೆ ಪುಡಿ ರುಬ್ಕ್ಯಂಡು ಕೊಬ್ಬರಿ ಆಮೇಲೆ ಮತ್ತೆ ಅಲ್ಲ ಕೊತ್ತಂಬರಿ ಟೊಮಾಟೋ ಇದನ್ನೆಲ್ಲ ರುಬ್ಬಿ ಕುದಿಯೋ ಮುಂದೆ ಚಿಕನ್ನು ಸ್ವಲ್ಪ ಬೆಂದ್ಮೇಲೆ ಅದನ್ನು ಹಾಕಿ ಒಂದ್ಸೊಲ್ಪ ಹುಣ್ಚೆ ಹಣ್ಣಿನ ಹುಳಿ ಬಿಟ್ಟು ಮಾಡ್ತಿದ್ವಿ ಅದು ಸಾರು ಥರ ಒಂದ್ಸೊಲ್ಪ ಆಗ್ತಾಯಿತ್ತು ಅದ ಅದನ್ನು ಊಟ ಮಾಡ್ತಿದ್ವಿ ನಾವು ಅದನ್ನು ಮಾಡೋದು ಸಾಮಾನ್ಯವಾಗಿ ಮಾಡೇ ಮಾಡ್ತಿದ್ವಿ ಒಟ್ಟು ಬೇರೆ ಥರ ಒಂದು ರೆಸಿಪಿ ನೋಡೋಣ ಬೇರೆಯೋರೆಲ್ಲ ಹೆಂಗೆ ಮಾಡ್ತಾರೆ ಯಾವೆಲ್ಲ ಇರ್ತಾವೆ ನೋಡೋಣ ಅಂತಂದೇಳಿ ಯೂಟ್ಯೂಬ್ ತಗದು ನೋಡೋಕತ್ತೆ ಆವಾಗ ಒಂದು ರೆಸಿಪಿ ನನಗು ಸಣ್ಣದಾಗೆ ಇತ್ತು ಅದು ಒಂದು ಒಂದು ಮೂರು ನಿಮಿಷ ಇತ್ತು ಅದನ್ನು ನಾನು ನೋಡಿದೆ ನಾನು ಅದು ಚಿಕನ್ ಫ್ರೈ ಮಾಡೋದು ಅದು ಆ ಥರ ಮಾಡೋಣ ಅಂತಂದೇಳಿ ಮಾಡೋಕತ್ತಿದ್ದಿ ಅದು ಯಾವ ಥರ ಇತ್ತಪ್ಪ ಅಂದ್ರೆ ಚಿಕನ್ ಮಾಡೋದು ಫಸ್ಟ್ ಅವ್ರು ಏನು ಮಾಡಿದರೂ ಒಂದು ಇದ್ರೊಳ್ಗೆ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡರಾ ಅವ್ರು ತಗೊಂಡು ಆಮೇಲೆ ಅದಕ್ಕೆ ಅವರು ಅರ್ಶಿನ್ ಪುಡಿ ಅಚ್ಚ ಖಾರದ ಪುಡಿ ಆಮೇಲೆ ಮತ್ತೆ ಇದನ್ನು ಹಾಕಿದರು ಧನಿಯಾ ಪುಡಿ ಹಿಂಗೆ ಒಂದಿಷ್ಟು ಇದನ್ನು ಹಾಕಿದರವ್ರು ಸಾಮಾನನ್ನ ಗಾ ಗಾರ್ಲಿಕ್ ಪೌಡ್ರು ಪೆಪ್ಪರ್ ಪೌಡ್ರು ಆಮೇಲೆ ಮತ್ತೆ ಕಾಶ್ಮೀರ್ ಚಿಲ್ಲಿ ಅಂತ ಇಂಥವೆಲ್ಲ ಹಾಕಿ ಗರಮ್ ಮಸಾಲ ಹಾಕೋದು ಕಸ್ತೂರಿ ಮೆಂತ್ಯೆ ಹಾಕೋದು ಆಮೇಲೆ ಉಪ್ಪು ಉಳ್ಳಾಗಡ್ಡಿ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಇವನ್ನೆಲ್ಲ ಹಾಕಿ ಕಲಸಿ ನಿಂಬೆಹಣ್ಣು ಹಿಂಡಿ ಕಲಸಿ ಒಂದು ಅರ್ಧ ತಾಸು ಬಿಡಬೇಕು ಅಂತ ಹೇಳಿದ್ರು ಹಂಗಂತ ಬಿಟ್ಟು ಅದಾದಮೇಲೆ ಎಣ್ಣ್ಯಾಗೆ ಹಾಕಿ ಎಣ್ಣೆ ಒಳಗೆ ಒಂದು ಬಾಣಲಿ ತಗೊಂಡು ಎಣ್ಣೆ ಕಾಯೋಕಿಟ್ಟು ಅದ್ರೊಳ್ಗೆ ಇದು ಲವಂಗ ಚಕ್ಕೆ ಆಮೇಲೆ ಮತ್ತೆ ಏನಂತಾರೆ ಅದಕ್ಕೆ ಇದು ಲವಂಗ ಚಕ್ಕೆ ಮೆಣಸು ಏಲಕ್ಕಿ ಒಂದೆರಡು ಹಾಕಿ ಸ್ವಲ್ಪ ಫ್ರೈ ಮಾಡಿ ಕೆಂಪಗಾದಮೇಲೆ ಅದು ಚಿಕನ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆವಲ್ಲಾ ಅದನ್ನು ಹಾಕಿ ಅವರು ಒಂದು ಮೂರುನಾಲ್ಕು ನಿಮಿಷ ಬೇಯ್ಸಿದ್ರೆ ಅದ್ರೊಳ್ಗೆ ಆಮೇಲೆ ತಯಾರಾತಂತಂದೇಳಿ ಬಾಣ್ಲಿಗೆ ಹಾಕಿದ್ರು ತಡಿ ಈ ಥರ ತೋರ್ಸಾರೆ ನೋಡೋಣ ಅಂತಂದೇಳಿ ನಾನು ಅದೇ ಥರ ಮಾಡೋಣ ಅಂತಂದೇಳಿ ಒಂದಿನ ನಾವು ಮಾಡಾಕಂತಂದೇಳಿ ನಾನು ಒಂದಿಷ್ಟು ಚಿಕನ್ ತರಿಸ್ದೆ ಅದಾದಮೇಲೆ ಚಿಕನ್ ತರಿಸಿ ಅದನ್ನು ಸ್ವಚ್ಛಾಗಿ ತೊಳೆದು ನಾನು ಸ್ವಲ್ಪ ಕ್ಲೀನಾಗಿ ತೊಳೆದಾದ್ಮೇಲೆ ನಾನು ಏನು ಮಾಡಿದೆ ಅವು ಅಲ್ಲಿ ನೋಡ್ದಂತಾಗನು ಒಂದು ಸ್ವಲ್ಪ ಇದನ್ನು ಹಾಕಿದೆ ಅಲ್ಲಿ ಏನೇನು ತೋರಿಸಿದ್ರು ನೋಡಿರಿ ಅರ್ಶಿನ ಪುಡಿ ಹಾಕೋದು ಆಮೇಲೆ ಮತ್ತೆ ಚಿಲ್ಲಿ ಪೌಡ್ರ್ ಹಾಕೋದು ಮತ್ತೆ ಆಮೇಲೆ ಧನಿಯಾ ಪೌಡ್ರು ಮತ್ತೇನು ಮಾಡಿದ್ರನ್ನಿಪ್ಪಾಂದ್ರೆ ಅವರು ಇದು ಮೆಣ್ಸು ಮೆಣ್ಸಿನ ಪೌಡ್ರು ಅಂತ ಪೆಪ್ಪರ್ ಪೌಡ್ರು ಅಂತಾರಲ್ಲ ಅದು ಆಮೇಲೆ ಕಾಶ್ಮೀರಿ ಪೌಡ್ರು ಗರಮ್ ಮಸಾಲ ಕಸ್ತೂರಿ ಮೆಂತ್ಯೆ ಮತ್ತೇನೇನೊ ಮತ್ತೇನು ಹಾಕಿದೆ ಉಳ್ಳಾಗಡ್ಡಿ ಸಾಲ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಅದಾದ್ಮೇಲೆ ಒಂದಿಷ್ಟು ಮೆಣ್ಸಿನ್ಕಾಯಿ ಹೆಚ್ಚಿಕೊಂಡಿದ್ದೆ ಅದೊಂದು ಮೆಣಸಿನ್ಕಾಯಿ ಹಾಕಿ ಅದಾದ್ಮೇಲೆ ಒಂದು ನಿಂಬೆಹಣ್ಣು ಒಂದು ನಿಂಬೆ ಹಣ್ಣೊಳ್ಗೆ ಅರ್ಧ ಹೋಳು ಮಾಡಿ ಅದೊಂದು ಅರ್ಧ ಅಷ್ಟೆ ಹಿಂಡಿದೆ ಅದಾದಮೇಲೆ ಉಳ್ಳಾಗಡ್ಡಿ ಹಾಕಿದೆ ಆಮೇಲೆ ಮತ್ತೆ ಮೆಂತ್ಯೆ ಸೊಪ್ಪು ಹಾಕಿದೆ ಕೊತ್ತಂಬರಿ ಹಾಕಿದೆ ಒಂದ್ಸೊಲ್ಪ ಎಣ್ಣೆ ಹಾಕಿ ಕಲಸಿ ಒಂದು ಆಫ್ ಆನ್ ಅವರ್ ಬಿಡೋಂತಂದು ಹೇಳಿದ್ದರಲ್ಲಾ ಆ ಥರ ಬಿಟ್ಟೆ ಬಿಟ್ಟು ಒಂದದು ಹಾಫ್ ಆನ್ ಅವರ್ ನಾನು ಬಿಟ್ಟೆ ಎಲ್ಲ ಕಲಸಿ ಆದಮೇಲೆ ಮತ್ತೆ ಅದು ಆಫ್ ಆನ್ ಅವರ್ ಆದಮೇಲೆ ನಾನು ಒಂದು ಬಾಣಲಿ ಒಳಗೆ ಎಣ್ಣೆ ಕಾಯೋಕ್ಕಿಟ್ಟೆ ಎಣ್ಣೆ ಕಾಯಾಕ್ಕಿಟ್ಟು ಅಲ್ಲಿ ಅವ್ರು ಹೇಳ್ದಂಗನ ಒಂದಿಷ್ಟು ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಹಾಕಿದೆ ಒಂದ್ಸೊಲ್ಪ ಒಂದು ಎರಡು ಎರಡೆ ಹಾಕಬೇಕ್ರಾ ಅವರು ಎರಡೆರಡೆ ತೋರ್ಸಿದ್ರು ಆ ಥರ ಎರಡೆರಡೆ ಹಾಕಿದೆ ನಾನು ಹಾಕಿ ಒಂದು ಐದು ನಿಮಿಷ ಅಲ್ಲಿ ಅವರು ಮೂರು ನಿಮಿಷ ಹೇಳ್ದ್ರು ನಾ ಒಂದು ಐದು ನಿಮಿಷ ಬೇಯಿಸ್ದೆ ಒಂದ್ಸೊಲ್ಪ್ ಚೆನ್ನಾಗಿ ಅದು ಎಣ್ಣೆ ಬಿಡಾಮಟಾನು ಸ್ವಲ್ಪ ಚಿಕನ್ ಎಲ್ಲ ಎಣ್ಣೆ ಬಿಡುತ್ತಲ್ಲ ಆ ಥರ ಎಣ್ಣೆ ಬಿಡೋ ತನನು ಚಿಕನ್ನು ಬೇಯಿಸ್ದೆ ಒಂದ್ಸೊಲ್ಪ್ ಚೆಂದಾಗಿ ಅದೆಲ್ಲ ಒಂದ್ಸೊಲ್ಪ ಫ್ರೈ ಆಯ್ತು ಚೆನ್ನಾಗಾತು ಆಮೇಲೆ ಸ್ಮೆಲ್ ಕೂಡಾ ಭಾಳ ಚಲೋ ಬರಾಕತ್ತಿತ್ತು ಮನೆಯಾಗೆಲ್ಲಾನು ಏನನು ಮಾಡಾಕತ್ತೀರಿ ಏನು ಮಾಡಾಕತ್ತೀರಿ ಅಂತಂದೇಳಿ ಕೇಳಿದ್ರು ನನಗೆ ಹಿಂಗೆ ಚಿಕನ್ ಫ್ರೈ ಮಾಡೋಕತ್ತಿನಿ ಅಂತಂದೇಳಿ ಅಂದೆ ಅದಾದಮೇಲೆ ನಮ್ಮನ್ಯಾಗೆ ನಮ್ಮ ತಮ್ಮ ಬಂದು ಏನಂದ್ರಂದ್ರೆ ಏನು ಮಡಾಕ್ಕೆ ಹತ್ತಿ ಬಾ ಎಷ್ಟು ಚಲೋ ಸ್ಮೆಲ್ ಅಂತು ಭಾಳ ಚಲೋ ಬರೋ ಹತ್ತೈತಿ ಏನು ರುಚಿನೂ ಚಲೋ ಐತೆನೋ ಅಂತಂದೇಳಿ ಅನ್ನೋಕತ್ತಿದ್ದ ಹಿಂಗೆ ಒಂದು ಅದ್ರಾಗ ತಗ್ದು ಕೊಟ್ಟೆ ಏನೋ ಬೇಯ್ತಿರ್ತೈತಲ್ಲ ಒಂದ್ಸೊಲ್ಪ ತಗೋ ನೋಡು ಟೇಸ್ಟ್ ಹೆಂಗೈತೆ ಅಂತಂದೇಳಿ ಅವನಿಗೆ ಅವನು ತಿಂದು ನೋಡಿ ಏಯ್ ಚೆನ್ನಾಗಿ ಮಸ್ತಾಗೈತೆ ನೋಡು ಅಂತಂದೇಳಿ ಅಂದ ಭಾಳ ಖುಷಿ ಅನ್ನಿಸ್ತು ಆವಾಗ ನನಗೆ ಭಾಳ ಚಲೋನು ಆಗಿತ್ತು ನಾವು ತಿಂದು ನೋಡಿದ್ವಿ ಎಲ್ಲಾರು ಮನ್ಯಾಗೆ ಭಾಲ ಸುಪ್ಪರಾಗೈತೆ ಅಂತಂದೇಳಿ ಅಂದ್ರು ನನಗುನೂ ಇಷ್ಟ ಆಯ್ತದು ಆಮೇಲೆ ಮುಂದೆ ಹಿಂಗೆ ಮಾಡ್ತಾ ಮಾಡ್ತಾ ಕೆಲವೊಂದಿಷ್ಟು ಎಲ್ಲ ರೆಸಿಪಿ ನೋಡಾಕತ್ತಿದ್ದಿವ್ಯಾ ಒಂದ್ಸಲ ಅನುಭವ ಆದ್ನಪ್ಪ ಮುಂದೆ ಅವು ಹಂಗೆ ಇರೋದೆ ಕಂಟಿನ್ಯೂ ಮಾಡೋದಾ ಆಗ್ಬಿಡ್ತೈತದು ಹಾಗಂತ ಈಗ ಬೇರೆ ಬೇರೆ ಟೈಪ್ ಎಲ್ಲಾ ಚಿಕನ್ ಫ್ರೈ ಅಂತ ಚಿಕನ್ ಬಿರ್ಯಾನಿ ಅಂತ ಆಮೇಲೆ ಅನ್ ಏನು ಕಬಾಬ್ ಆಮೇಲೆ ಸಿಕ್ಸ್ಟಿ ಫೈ ಅಂತಂದೇಳಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಮಾಡೋದು ಹೀಗೆ ನಾನಾ ಥರ ಮಾಡಾಕತ್ತೀವಿ ಹೀಗೆಲ್ಲ ಒಂದಿಷ್ಟು ಯೂಟ್ಯೂಬ್ ನೋಡಿನು ಮಾಡಿದ್ದು ಯೂಟ್ಯೂಬನ್ನೆ ನೋಡಿ ಮಾಡಿದರೂ ಚಲೋ ಆಗ್ಯಾವೆ ಒಂದಿಷ್ಟು ಒಂದೊಂದ್ಸಲಿ ಅಂಗಡಿ ಫ್ಲೇವರ್ ಬರ್ತೈತೆ ನಾವೆಲ್ಲಾರು ಹೋದಾಗ ತಿಂತಿರತೀವಲ್ಲಾ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಹೋಟಲ್ಲಿಗೆ ಹೋದಾಗೆಲ್ಲ ಚಿಕನ್ ಆರ್ಡ್ರ್ ಮಾಡಿಕೊಂಡು ತಿಂದಿರ್ತೀವಲ್ಲ ಅದನ್ನ ಬಂದು ಮನ್ಯಾಗೆ ಫ್ರೈ ಮಾ ನೋಡಿ ಅಲ್ಲಿ ತಿಂದಿದ್ದು ನೋಡಿ ಮಾಡ್ತಿ ಅದು ಅದು ಕೂಡಾ ಚೆನ್ನಾಗಿರ್ತೈತಿ ಮಾಡೋದು ಈಗ ಒಂದು ಸಲ ಮಾಡಿದ್ದನಪ್ಪ ಅಂದ್ರೆ ಅದ್ರ ಅನುಭವಾಗ್ಬಿಡ್ತೈತಲ್ಲಾ ಹಾಗಾಗಿ ನಮಿಗೆ ಮುಂದೆ ಗೊತ್ತಾಗಕತ್ತೈತೆ ಮಾಡ್ತೀವಿ ವಿ ಈಗ ನಾವು ಯೂಟ್ಯೂಬ್ ನೋಡಿ ಮಾಡದ್ರಿಂದ ನಮಗೇನನ್ನಿಸ್ತೈತಿ ಒಂದು ಸ್ವಲ್ಪ ಬೇರೆ ಟೇಸ್ಟ್ ಟೇಸ್ಟ್ಗಳನ್ನು ಒಂದೊಂದು ಟೇಸ್ಟ್ ಹೆಂಗೆಂಗೆ ಇರತ್ತೆ ಅನ್ನೋದು ಗೊತ್ತಾಗತ್ತೆ ಹೀಗಾಗಿ ಮೊದಲಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತೈತೆ ಅವೆಲ್ಲ ಸಾಮಾನುಗಳು ಎಲ್ಲಿ ಸಿಗ್ತವೆ ಎಲ್ಲಿಲ್ಲ ಅವನ್ನೆಲ್ಲಾ ತಗೋಬೇಕಲ್ಲ ಅದೇ ಒಂದ್ಸ್ವಲ್ಪ ಕಷ್ಟ ಅವನ್ನೆಲ್ಲ ಜೋಡಿಸ್ಕೊಂಡು ಮಾಡಬೇಕು ಎಲ್ಲಾ ರೆಡಿ ಇಟ್ಕೊಂಡೆ ಮಾಡಬೇಕು ಇರ್ಲಿಲ್ಲಾನ್ನಿಪ್ಪಂದ್ರೆ ಟೇಸ್ಟೇ ಬರೋಂಗಿಲ್ಲ ಅದು ಹಂಗಾಗತ್ತೆ ಅದು ಫಸ್ಟ್ ಎ ನಾವೇನು ಮಾಡಬೇಕು ಒಂದು ಸಲ ವಿಡಿಯೋ ನೋಡ್ತೀವಲ್ಲ ಆ ವೀಡಿಯೋ ನೋಡಿದಮೇಲೆ ಅವೆಲ್ಲ ಸಾಮಾನ್ಗಳನ್ನು ಫಸ್ಟ್ ಕಲೆಕ್ಟ್ ಮಾಡ್ಕೋಬೇಕು ಕಲೆಕ್ಟ್ ಅಂದರೆ ಹೆಂಗೆ ಅವರು ಪೆಪ್ಪರ್ ಪೌಡ್ರು ಹೇಳಿರತಾರಲ್ಲ ಅದನ್ನೆಲ್ಲ ನಾವು ಪೌಡ್ರು ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಆಮೇಲೆ ಅದನ್ನು ಮೊದ್ಲಿಗೆ ನಾವು ಒಲೆ ಮೇಲಿಟ್ಟು ರೆಡಿ ಮಾಡ್ಕೊಂತೀವಂದ್ರಾ ಆಗೊಂಗಿಲ್ಲ ಹಾಗಾಗಿ ಅವ್ರು ಹೇಳಿದ ಎಲ್ಲ ಸಾಮಾನನ್ನು ನಾವು ರೆಡಿ ಮಾಡ್ಕಂಡು ಇಟ್ಕೋಬೇಕು ಅಂದಾಗ ಮಾತ್ರ ನಮಗೆ ನೆನಪಾಗ್ತವು ಅಲ್ಲಿ ಮುಂದಿದ್ರೆ ಇರಲಿಲ್ಲ ಅಂದ್ನಪ್ಪ ಅಂದ್ರೆ ಒಂದು ಬಿಟ್ ಒಂದು ಹಾಕಿದ್ನಪ್ಪ ಅಂದ್ರೆ ಟೇಸ್ಟ್ ಬರೊಂಗಿಲ್ಲ ಯೂಟ್ಯೂಬೂ ಚಲೋನೆ ಅಡಿಗೆ ಅಡಿಗೆ ರೆಸಿಪಿ ಎಲ್ಲ ಚೆನ್ನಾಗಿ ಬರ್ತಾವೆ ಹಾಗೆ ಏನು ಇಲ್ಲ ಮಸ್ತ್ ಮಸ್ತ್ ಬರ್ತಾವೆ ನೋಡಿ ಮಾಡಿದ್ನಪ್ಪ ಅಂದ್ರೆ ಏನು ಪರವಾಗಿಲ್ಲ ಚಲೋ ಟೇಸ್ಟ್ ಹೊಸಾ ಹೊಸ ಹೊಸಾ ಟೇಸ್ಟ್ಗಳನ್ನು ನಾವು ಮಾಡ್ದಂಗಾಗತ್ತೆ ಆದ್ರೆ ನೋಡಿ ಮಾಡ್ದಂಗೆಲ್ಲ ಮಾಡ್ದಂಗೆಲ್ಲ ನಮಗು ಬೇರೆ ಬೇರೆ ನಾವು ಮಾಡ್ತಿವಲ್ಲ ಬೇರೆ ಟೇಸ್ಟ್ಗಳನ್ನು ಸವ್ದಂಗಾಗತ್ತೆ ಹೊಸ ಹೊಸಾದು ಮಾಡ್ದಂಗಾಗತ್ತೆ ಅಂತಂದೇಳಿ ನನಗೂ ಹಂಗನ್ಸತ್ತೆ ಒಂದು ಸ್ವಲ್ಪ ಆದರೂ ಏನಂತ ಹೊಸ ಹೊಸ ಟೇಸ್ಟ್ಗಳನ್ನು ಮಾಡ್ಕೊಂತ ಹೋದಾಗೆಲ್ಲ ಮನ್ಯಾಗೆ ಮಾಡಿರಿ ಅನ್ನೋದು ಒಂದು ಇರ್ತೈತೆ ಅವ್ರಿಗೂ ಖುಷಿಯಾಗತ್ತೆ ನಾವು ಬೇರೆ ಹೊಸಾ ಟೇಸ್ಟ್ ಎಲ್ಲ ಮಾಡಿಕೊಟ್ಟಂಗೆಲ್ಲ ಚಲೋ ಅಡ್ಗೆ ಮಾಡ್ತಾರೆ ಅಂತಂದೇಳಿ ಅಂತಾರೆ ಅದೇ ಎಷ್ಟು ಖುಷಿ ಅನ್ನಿಸ್ತೈತೆ ಹೀಗತೆ ಮಾಡಿದ್ವಲ್ಲ ನಾವು ಟೇಸ್ಟ್ ಚೆನ್ನಾಗಿತ್ತಲ್ಲ ಅಂತಂದೇಳಿ ಅಂದ್ನ್ಯಪ್ಪ ಅಂದ್ರೆ ಅದು ಸಾಕು ನಮ್ಗೆ ಅದೇ ಒಂದು ದೊಡ್ಡ ಖುಷಿ ನೋಡಿರಿ ಇಷ್ಟು ಚಲೋ ಅಡ್ಗೆ ಮಾಡ್ತೀವಿ ನಾವು ಅಂತಂದೇಳಿ ಅನ್ನಿಸ್ತಿರ್ತೈತೆ ಈಗ